ಅನತ ಸ್ವಿಗಿ ಆರ್ಡ್ರು ಮಾಡ್ಬೇಕಂತ ನೋಡಿದಾಗ ನನ್ನ ಹತ್ರ ಕೂಪನಾ ಓಪನ್ ಮಾಡೋದು ತಡಯಿಲ್ಲ ನನ್ಬಳಿ ಕೂಪನ್ ಅದ ಇಲ್ಲಂತ ಚಕ್ ಮಾಡ್ದೆ ಇದ್ರ ಮ್ಯಾಗ ಎಡಿಟ್ ರಿಯಾಯಿತಿ ಇದಂತ ಚಕ್ ಮಾಡ್ದೆ ಚಕ್ ಮಾಡಿದಾಗಾ ಮಾಡೋದು ಮಾಡೋ ಟೈಮಿಗೆ ನೋಡ್ದೆ ಎಲ್ಲದ್ರ ಮ್ಯಾಗ ಕೆಲ್ವೊಂದ್ರ ಮ್ಯಾಗ ರಿಯಾಯಿತಿ ಇದ್ದು ಕೆಲೊಂದ್ರ ಮ್ಯಾಗ ಇದ್ದಿದಿಲ್ಲ ಹೋಟಲ್ಗೆ ಹೋಗ್ಬೇಕು ಅಂದೆವು ಮಳೆ ಅದು ಬ ಹೊಂಟಿತ್ತು ಹಂಗಾಗಿ ಮಳಿಯಾಗ ಹೋಗ್ಲಾಕ್ಕ ಆಗಿಲ್ಲ ನಮಗೆ ಯಾಕೆ ಯಾಕಂದ್ರೆ ನಮ್ಮದು ನಮ್ಮ ದೋಸ್ತಂದು ಎಲ್ಲರಿಗೆ ನಮ್ಮ ದೋಸ್ತರು ಬರ್ಡೆದಾಗ ಎಲ್ಲರು ಪಾರ್ಟಿ ಕೊಟ್ರು ಈಗ ನಂದು ಪಾಳಿ ಇತ್ತು ನನ್ನ ಬರ್ಡೆ ಇತ್ತಲ್ಲ ನನ್ನ ನನ್ನ ಬರ್ಡೆದಾಗ ನಾನು ಪಾರ್ಟಿ ಕೊಡ್ಬೇಕಾಗ್ತಿತ್ತು ಎಲ್ಲರಿಗೆ ಕೊಡ್ಬೇಕಾದಾಗ ಚಕ್ ಮಾ ಚಕ್ ಮಾಡಿದೆ ಚಕ್ ಮಾಡಿದಾಗ ಅಂದರು ನಾನು ಅದ್ನ ನಾನು ಅದು ತಿನ್ನೋಲ್ಲ ಇದು ತಿನ್ನೋಲ್ಲ ಅವ್ನು ಒಬ್ನಿಗೆ ಏನೋ ವೆಜ್ ಇನ್ನೊಬ್ಬನಿಗೆ ನಾನ್ ವೆಜ್ ಬೇಕಾಗಿತ್ತು ಹಂಗೆ ಚಕ್ ಮಾಡಿದಾಗ ನಮ್ಮ ಮಹೇಶ್ ಹೇಳ್ತಿದ್ದ ಇಲ್ಲ ನನ್ಗೆ ವೆಜ್ ಬೇಕು ನನಗೆ ವೆಜ್ಜಲ್ಲಿ ಇದು ಪನ್ನೀರ್ ಬೇಕು ಬಟ್ರ್ ನಾನ ಮತ್ತು ರೈಸೂ ವ ಮಸಾಲ ರೈಸು ಈ ಥರ ಹೇಳಾತ್ತಿದ್ದ ನಮ್ಮ ರೋಹಿತಿಗೆ ಕೇಳ್ದಾಗ ರೋಹಿತ್ ಅಂದ ಇಲ್ಲ ನನಗೆ ನಾನ್ ವೆಜ್ ಬೇಕು ನಾನ್ ವೆಜ್ಜಲ್ಲಿ ಆವ ಬಿರಿಯಾನಿ ಮತ್ತು ಕರೀ ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಕೇಳ್ತಾಯಿದ್ದ ಅವ ಅವ್ನಿಗೆ ಆರ್ಡ್ರ್ ಮಾಡ್ತಿದ್ದಾಗ ನಾಗರಾಜು ಅವ್ನ ಪಿವರ್ ವೆಜಿಟೇರಿಯನು ಅವ್ನು ವೆಜಿಟೇರಿಯನಲ್ಲಿ ಬೇಕಾಗಿರೋ ಅಂದರೆ ಚಪಾತಿ ಇವೂ ವ ಪಲ್ಯ ಆ ಥರ ಅವ್ನಿಗೆ ಬೇಕಾಗಿದ್ದು ಇವು ಪನ್ನೀರ್ ಗಿನ್ನಿರ್ ಎಲ್ಲ ಅವ್ನಿಗೆ ಸಟ್ ಸಟ್ ಆಗ್ತಿರಲಿಲ್ಲ ಹಂಗಿದ್ದಾಗ ನೋಡಿದೆ ನಾನು ಚಕ್ ಮಾಡಿದೆ ಚಕ್ ಮಾಡೋ ಟೈಮಿಗೆ ಏನಿಲ್ಲ ಅಂದರೆ ಎರಡರಿಂದ ಮೂರು ಸಾವಿರ ಬಿಲ್ ಆಗ್ಲತ್ತಿತ್ತು ಆವಾಗ ನಾನು ಏನು ಮಾಡಲಪ್ಪ ಅಷ್ಟೇ ನಾನು ಅಷ್ಟು ಅಷ್ಟು ದುಡ್ಡೂ ಇರಲಿಲ್ಲ ಏನು ಮಾಡಲಿ ಅಂತ ನಂಗೂ ಗೊತ್ತಾಗ್ತಾ ಇರೋ ಅರ್ದಾಗ ಕೂಪನ್ ನೋಡಿದೆ ಕೂಪನ್ ಹಚ್ಚಿದ್ರೆ ಏನಾದ್ರೂ ರಿಯಾಯಿತಿ ಆಗುತ್ತಾ ಅಂತ ಆವಾಗ ಚಕ್ ಮಾಡಿದಾಗೆ ಹಾಂ ಏನಿಲ್ಲ ಅಂದರೆ ಅವ್ರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಆಗ್ತಿತ್ತು ರಿಯಾಯಿತಿ ಅದಕ್ಕಿಂತ ಜಾಸ್ತಿ ಭೀ ಆಗ್ತಿರಲಿಲ್ಲ ಏನು ಮಾಡಲಿಯಪ್ಪ ಇನ್ನೂ ಕಮ್ಮಿ ಬೀಳ್ತದಲ್ಲ ನನಗೆ ದುಡ್ಡು ಅಂತ ಮೂರು ಸಾವಿರ ಬಿಲ್ ಆಗಿತ್ತು ಅದರಲ್ಲಿ ನೋಡಿದರೆ ಎರಡ್ನೂರ ಮುನ್ನೂರು ರೂಪಾಯ್ ಅಷ್ಟೇ ಕಮ್ಮಿ ಆಗ್ತಾಯಿತ್ತು ಹಾಗಿದ್ದಾಗ ನಾನು ಮತ್ತೊಬ್ಬರಿಗೆ ಕಾಲ್ ಮಾಡಿದೆ ಅಂದ್ರೆಪ್ಪಾ ಪಕ್ಕದ ಅದೇ ರೋಡಲ್ಲಿರೋ ಫ್ರೆಂಡಿಗೆ ಅವ್ನು ಮಾಡಿದಾಗ ಇಲ್ಲ ಇಲ್ಲ ದೋಸ್ತ್ ನನ್ನ ಹತ್ರ ಸ್ವಲ್ಪ ರೊಕ್ಕ ಕಮ್ಮಿ ಇದೇ ಎಲ್ಲ ಫ್ರೆಂಡ್ಸ್ ಎಲ್ಲ ಬಡ್ಡೆ ಪಾರ್ಟಿ ಕೇಳ್ತಿದ್ದಾರೆ ಅವ್ರಿಗೆ ಕೊಡಬೇಕಾಗಿತ್ತು ಈ ಥರ ಆರ್ಡ್ರ್ ಮಾಡೀನಿ ಬರ್ತಾ ಇದು ಇನ್ನೊಂದು ಹತ್ತು ಹತ್ತರಿಂದ ಒಂದು ಹದಿನೈದು ನಿಮ್ಷದಲ್ಲಿ ಬರುತ್ತೆ ನನ್ನ ಹತ್ರ ಅಮೌಂಟ್ ಅಷ್ಟಿಲ್ಲ ನನ್ನ ಹತ್ರ ಇರೋದು ಕೇ ಎರಡು ಸಾವಿರ ಅಷ್ಟೇನೆ ಏನಿಲ್ಲ ಅಂದರೆ ಏಳ್ನೂರು ಎಂಟು ನೂರು ರೂಪಾಯ್ ಕಮ್ಮಿ ಬೀಳ್ತಾಯಿದೆ ಹಾಕಿ ಅಂದಾಗ ಅವ್ನು ಹಾಕಿದ ನಾನು ಚಕ್ ಅವ್ನು ಹಾಕತೇಳೆಲ್ಲ ಏನಂದ್ರೆ ಇವರುವಾ ಬಂದರು ನಾನು ಆರ್ಡ್ರ್ ಮಾಡಿದವ್ರು ಸ್ವಿಗಿದವರು ಅವ್ರು ಬಂದಾಗ ಇಲ್ಲ ನನ್ನ ಹತ್ರ ಕ್ಯಾಶ್ ಇಷ್ಟಿದೇ ಅಂದರೆ ಆನ್ಲೈನ್ ಪೇಮೆಂಟ್ ಇಷ್ಟಿದೆ ಇದು ಇದೆ ಅಂದಾಗ ಅವ್ರು ಅಂದರು ಇಲ್ಲ ಸರ್ ಪೂರನೇ ಕೊಟ್ಟರೆ ಆನ್ಲೈನ್ ಪೇಮೆಂಟೆ ಮಾಡಿ ಇಲ್ಲ ಅಂದ್ರೆ ಕ್ಯಾಶೆ ಕೊಡಿ ಅಂದ್ರೂ ಇಲ್ಲ ಸರ್ ನನ್ನ ಹತ್ರ ಹಾಗಿಲ್ಲ ಬ ಹೊರಗಡೆ ಬೇರೆ ತುಂಬ ಮಳೆ ಬರ್ತಿದೆ ನೋಡಿ ಹೇಗಿದೆ ಕ್ಲೈಮೇಟೆಲ್ಲ ಅದು ಕ್ವಾಶ್ ಹಂಗೆ ಆಗಲ್ಲ ನನ್ನ ಹತ್ರ ಇರೋದೆ ಇಷ್ಟು ತಗೊಳ್ಳಿ ಅಂದಾಗ ಅವ್ರು ಅಂದ್ರೂ ಇಲ್ಲ ನನಗೆ ಹೀಗೆ ಬೇಕು ಕ್ಯಾಶೆ ಬೇಕು ಫೋನ್ ಪೇನೇ ನಡೆಯಲ್ಲ ನನ್ನ ಹತ್ರ ಆಗ ಕ್ಯಾಶೆ ಬೇಕು ನಂಗೆ ಅಂದ್ರು ಇಲ್ಲ ಸರ್ ಕ್ಯಾಶ್ ಇಲ್ಲ ನನ್ನ ಹತ್ರ ಅರ್ಧ ಕ್ಯಾಶ್ ಇದೆ ಅರ್ಧ ಫೋನ್ ಪೇ ಇದೆ ತಗೊಳ್ಳಿ ಅಂದಾಗ ಇಲ್ಲ ಇಲ್ಲ ಅಂದಾಗ ನನ್ನ ಹತ್ರ ಇರೋದು ಎರ್ಡು ಸಾವಿರ ಕ್ಯಾಶು ಇಲ್ಲ ಸರ್ ಇರ್ಲಿ ತಗೊಳ್ಳಿ ನೋಡೋಣ ನೆಕ್ಷ್ಟ್ ಟೈಮ್ ಬಂದಾಗ ಸರಿ ಅಂದ್ಬಿಟ್ಟು ಅವ್ರು ತೊಗೊಂಡರು